ದೇಶದ ಪ್ರಗತಿಯಲ್ಲಿ ಮಾಧ್ಯಮಗಳ ಮಹತ್ವ ತುಂಬ ಇದೆ ಅದೇನೆಂದ್ರೆ ನಮಗೆ ಮಾಧ್ಯಮದಲ್ಲಿ ಎಲ್ಲ ನ್ಯೂಸ್ ಪೇಪರಿನಲ್ಲಿ ಎಲ್ಲ ಮನೆಗೆ ಈಗ ಮನೆಗೆ ಬರ್ತದೆ ನ್ಯೂಸ್ ಪೇಪರ್ ಬಂದರೆ ಎಲ್ಲ ಊರಿನಲ್ಲಿ ಏನೇನು ಎಲ್ಲ ಆಗ್ತದೆ ಅದನ್ನೆಲ್ಲ ನಾವು ಓದಬಹುದು ಮತ್ತೆ ಎಲ್ಲ ಕೆಲಸ ಇಲ್ಲದವರಿಗೂ ಕೆಲಸ ಸಿಗ್ತದೆ ಪೇಪರ್ ತಂದುಕೊಡೊವ್ರಿಗೆ ಕೆಲಸ ಉದ್ಯೋಗವು ಕೂಡ ಸಿಗ್ತದೆ ಎಲ್ಲ ಏನೆಲ್ಲ ಊರಿನಲ್ಲಿ ಆಗ್ತದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೆಲ್ಲ ನಮಗೆ ಬೇರೆ ರಾಜ್ಯದ್ದು ಕೂಡ ಇಡೀ ದೇಶದ್ದೆ ಎಲ್ಲ ವಿಚ ವಿಚಾರಗಳದ್ರಲ್ಲಿ ಬರ್ತಾ ಇರತ್ತೆ ಮತ್ತೆ ಟೀ ವಿಯಲ್ಲಿ ಟೀ ವಿಯಲ್ಲಿ ಕೂಡ ಹಾಗೆ ತುಂಬ ಬರ್ತ ಇದೆ ನಮ್ಮ ತುಂಬ ಚೆನ್ನಲ್ ಉಂಟು ಇಂಗ್ಲೀಷ್ ಚೆನ್ನಲ್ ಕನ್ನಡ ಚೆನ್ನಲ್ ತುಳು ಚೆನ್ನಲ್ ಎಲ್ಲ ತುಂಬ ಅಂದರೆ ಎಲ್ಲ ಭಾಷೆಯದ್ದು ಚೆನ್ನಲ್ ಈಗ ಚಾಲಾಗಿದೆ ಯಾರಿಗೂ ನೋಡೋದಾದ್ರೆ ನೋಡ್ಬೋದು ಯಾವ ಚೆನ್ನಲ್ ನೋಡೋದಾದ್ರೆ ನೋಡ್ಬೋದು ಅವರವರ ಭಾಷೆಯದ್ದು ಈಗ ಎಲ್ಲ ಕಡೆಯಲ್ಲಿ ಎಲ್ಲ ಜಾತಿಯವರಿದ್ದಾರೆ ಮತ್ತೆ ತುಳುವಿನಲ್ಲಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಾವು ದಕ್ಷಿಣ ಕನ್ನಡದವರು ತುಂಬ ತುಳುವಿನಲ್ಲಿ ಹೆಚ್ಚು ಮಾತಾಡುವವರು ಆದರೆ ತುಳು ಚೆನ್ನಲ್ ಈಗ ಬರೋರರ ಬರೋದರಿಂದ ಎಲ್ಲ ಲೈವ್ ಬರ್ತದೆ ಎಲ್ಲ ಇಲ್ಲಿ ಎಲ್ಲ ಕೋಲ ನಾಟಕ ಆಟ ಬಲಿ ದೇವಸ್ಥಾನದ್ದು ಎಲ್ಲ ನೋಡೋದಾದ್ರೆ ಮನೆಯಲ್ಲೆ ಕೂತ್ಕೊಂಡು ಎಲ್ಲ ನೋಡ್ಬೋದು ತುಂಬ ಖುಷಿ ಆಗ್ತದೆ ಅದನ್ನೆಲ್ಲ ನೋಡೋದಂದ್ರೆ ನಮಗೆ ಮತ್ತೆ ಮೊಬೈಲಿನಲ್ಲಿ ಕೂಡ ಹಾಗೆ ಏನಾದರು ಈಗ ಯಾರನ್ನು ನೋಡುವುದು ಮಾತಾಡುವ ಕೆಲಸ ಇಲ್ಲ ಎಲ್ಲ ಟೀ ವಿ ಮೊಬೈಲ್ ಎಲ್ಲ ಬಂದು ನಮಗೆಲ್ಲ ಅಷ್ಟು ಮಾಧ್ಯಮದ ಇದರಲ್ಲಿ ತುಂಬ ತುಂಬ ಅನುಕೂಲ ಆಗ್ತಾ ಇದೆ ಮನೆಯಲ್ಲೆ ಇದ್ದು ಯಾರ ತಂಟೆಗು ಹೋಗದಾಗೆ ಮನೆಯಲ್ಲೆ ಮಾ ಅದನ್ನೆ ನೋಡಿಕೊಂಡು ಮೊಬೈಲಿನಲ್ಲಿ ಮಾತಾಡೋದಾದರೆ ಹಾಗೆ ಯಾರು ಎಲ್ಲಿದ್ರೂ ಮೊಬೈಲಲ್ಲಿ ಮಾತಾಡ್ಬೋದು ನೇರವಾಗಿ ಅವ್ರನ್ನು ನೋಡ್ಬೋದು ಎಲ್ಲ ತುಂಬ ತುಂಬ ವ್ಯವಸ್ಥೆ ಮಾಧ್ಯಮದಲ್ಲಿದೆ